ನಮಗೆ ಸಾರಿಗೆ ಉದ್ಯಮ ಅಂದರೆ ತುಂಬ ಉಪಯೋಗ ಆಗಿದೆ ಅದೇ ಥರ ಬಸ್ಸಲ್ಲೋದ್ರೂ ಬೇಗನೆ ಹೋಗ್ಬೋದು ಇನ್ನು ಟ್ರೈನಲ್ಲೇನಾರು ಹೋದ್ರೆ ಇನ್ನು ಬೇಗ ಹೋಗ್ಬೋದು ಅದೇ ಥರ ವಿ ಬೇರೆ ವಿದೇಶಗಳಿಗೆ ಹೋಗ್ಬೇಕಂದ್ರೆ ವಿಮಾನಗಳನ್ನು ಉಪಯೋಗ ಮಾಡ್ಬೋದು ಸಾರಿಗೆಗಾಗಿ ಆಗಿ ಅಲ್ಲೇ ಟಿಕೆಟ್ಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಜನಗಳಿಗೆ ಸ್ವಲ್ಪ ಜನ ಬಿಸಿನೆಸ್ ಇನ್ನು ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತಾ ಮಾಡ್ತಾ ಇರೋವ್ರಿಗೆ ಅದು ಒಂಥರ ಒಳ್ಳೇ ಉಪಯೋಗ ಆಗಿದೆ ಆ ಆ್ಯಪ್ಗಳು ಆ್ಯಪ್ನಿಂದ ಬೇಗ ಅಲ್ಲಿಂದ ಆನ್ಲೈನ್ ಮುಖಾಂತರ ಅದನ್ನು ಬುಕ್ ಮಾಡಿಬಿಟ್ರೆ ಟಿಕೆಟ್ಟು ಅದು ಟಿಕೆಟೂ ಬುಕ್ಕಾಗಿರುತ್ತೆ ನಾವು ಅವಾಗ ಆರಾಮಾಗೆ ಹೋಗಿ ಅರಾಮಾಗೆ ಬರ್ಬೌದು ಈ ಟ್ರೈನುಗಳಲ್ಲಿ ಎಲ್ಲ ಆ್ಯಪ್ಗಳನ್ನು ಆ ಥರ ಮಾಡಿಕೊಂಡು ಕೆಲವರು ಸ್ವಲ್ಪ ಒಬ್ರುದೇ ಇನ್ನೊಬ್ರಿಗೆ ಶೇರ್ ಮಾಡಿಕೊಂಡು ಆ ಥರ ಹೋಗೋದ್ರಿಂದ ತುಂಬ ಟ್ರೈನವ್ರಿಗೆ ಒಂದು ಸ್ವಲ್ಪ ಅಮೌಂಟು ಕಡಿಮೆ ಹೋಗೋದೆ ಆಗಲಿ ಸುಮ್ಮ ಸುಮ್ಮನೆ ಓಡಾಡೋದೆ ಆಗಲಿ ಆ ಥರ ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ಟಿಕೆಟಂದು ಎಲ್ಲರು ಖರೀದಿ ಮಾಡಲೇಬೇಕೆಂದು ನನ್ನ ಅಭಿಪ್ರಾಯ ಟ್ರೈನ್ಗಳಲ್ಲಿ ಅವ್ರಿಗೆ ಆ್ಯಂಡಿಕ್ಯಾಪ್ಸೇ ಆಗ್ಬೋದು ಇಲ್ಲ ಬೇರೆ ಏನಾದರು ತೊಂದರೆಗಳಿರೋರಾಗ್ಬೋದು ಅವ್ರಿಗೆ ಸಪ್ರೇಟಾಗೆ ಒಂದು ಬೋಗಿಯನ್ನು ಕೊಟ್ಟಿರುತ್ತಾರೆ ಮತ್ತು ಇನ್ನು ಕೆಲವರು ರಿಚ್ ಸ್ವಲ್ಪ ಸಾಹುಕಾರ್ ಜನಗಳಿಗೆ ಅವರಿಗೇ ಆ ಥರ ಅವ್ರಿಗೆಲ್ಲಾ ಎ ಸಿನ ಬುಕ್ ಮಾಡಿಕೊಂಡೋಗ್ಬೋದು ಇನ್ನು ಸ್ವಲ್ಪ ನಾವೆಲ್ಲಾರು ದೂರ ಟ್ರಾ ಹೋಗ್ಬೇಕು ಆ ಥರ ಇದ್ರೆ ಅವ್ರು ಮಲ್ಕೊಂಡು ಹೋಗೋದಿಕ್ಕೆ ಒಂದು ಸೀಟನ್ನು ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ನಮ್ಮ ಬಸ್ಗಳಲ್ಲಾದರೆ ಅದರಲ್ಲಿ ಆರಾಮಾಗಿ ಎಲ್ಲಾದರು ಹತ್ತಿರ ಆದರೆ ಹಂಗೇ ಬೇಗ ಹೋಗೋದಕ್ಕು ಬರೋದಕ್ಕು ತುಂಬ ಉಪಯೋಗ ಆಗೈತೆ ಆದ್ರಿಂದ ಎಲ್ಲದ್ರಿಂದ ತುಂಬ ಉಪಯೋಗ ಆಗಿದೆ ಸಾರಿಗೆ ಮಾಧ್ಯಮದಿಂದ